ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆಯಿತು ಆವಾಗೆಲ್ಲ ಯಾವ ರೀತಿ ಜನಗಳಿಗೆ ಕಷ್ಟ ಆಯಿತು ಅಂದರೆ ಅವ್ರಿಗೆ ಹೊರಗಿನ ಪ್ರಪಂಚಗಳ್ನೇ ಒಂದು ಆಚೆ ಹೋಗಕ್ಕೇ ಅವಕಾಶ ಸಿಕ್ತಿರ್ಲಿಲ್ಲ ಅಂತನೇ ಹೇಳ್ಬೋದು ಮತ್ತೆ ಆವಾಗೆಲ್ಲ ಈವಾಗ ನೀವು ಈವಾಗ ನಾವೆಲ್ಲ ಕೊರೋನಾಕ್ಕಿಂತ ಮುಂಚೆಯೆಲ್ಲ ನಾವು ಜಾಸ್ತಿ ಮನೆಗೆ ಬೇಕಾಗಿರೋ ಸಾಮಾನುಗಳು ಮತ್ತೆ ಮನೆಗೆ ಬೇಕಾಗಿರೋ ತರ್ಕಾರಿಗಳ್ನೆಲ್ಲ ನಾವು ಆಚೆನೇ ಹೋಗಿ ಮಾರ್ಕೆಟು ಮತ್ತು ತರಕಾರಿ ಅಂಗ್ಡಿಗಳು ಈ ರೀತಿ ನಾವೋಗಿ ಕೊಂಡ್ಕೊತಿದ್ವಿ ಆದರೆ ಕೊರೋನಾ ಬಂದ ಮೇಲೆ ಅವೆಲ್ಲ ಲಾಕ್ಡೌನ್ನಲ್ಲಿ ಬಂದ್ ಮಾಡ್ಬಿಟ್ರು ಆವಾಗೆಲ್ಲ ಏನಿದ್ರು ನಾವು ಬರೀ ಆನ್ಲೈನ್ ಮೂಲಕ ಈ ರೀತಿ ಬುಕ್ ಮಾಡ್ಕೊಳೋ ಅವಕಾಶಯಿತ್ತು ಆವಾಗ ನಮ್ಮ ಜನಗಳಿಗೆ ಎಷ್ಟೊಂದು ಜನಕ್ಕೆ ಈವಾಗ ನೋಡಿ ವಯಸ್ಸಾದವ್ರು ಮತ್ತೆ ಓದ್ದಿಲ್ದವ್ರು ಇಂಥವ್ರೆಲ್ಲ ಅವರಿಗೆ ಆನ್ಲೈನಲ್ಲಿ ಹೇಗೆ ಬುಕ್ ಮಾಡೋದಂತ ಅವರಿಗೆಲ್ಲ ತಿಳಿದಿರ್ಲಿಲ್ಲ ಸುಮ್ಮನೆ ಸ್ಮಾರ್ಟ್ಫೋನ್ ವಾಟ್ಸಾಪ್ಪು ಈ ರೀತಿ ಯೂಸ್ ಮಾಡ್ತಿದ್ರಷ್ಟೇ ಅಂಥ ಜನಗಳು ಆವಾಗ ನಮ್ಮ ನಮ್ಮ ಮನೆ ಹತ್ತಿರನು ಅಷ್ಟೇ ಎಷ್ಟೋ ಜನಕ್ಕೆ ಹೀಗೆ ಅವರಿಗೆ ಅಕ್ಕಿ ಬೇಳೆ ಮತ್ತು ತರ್ಕಾರಿಗಳು ಈ ರೀತಿ ಅವರಿಗೆ ಅಮೇಝಾನು ಮತ್ತು ಜಿಯೋ ಮಾರ್ಟು ಈ ರೀತಿ ಆ್ಯಪ್ಗಳ್ನ ಬಳಸಿ ಅವರಿಗೆ ಬುಕ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಆವಾಗ ನನಗೂ ತಿಳೀತು ಇವರಿಗೆ ಗೊತ್ತಾಗ್ತಿಲ್ಲ ಅಂತ ಆವಾಗ ನನ್ನನ್ನು ಕೇಳಿದಾಗ ನಾನು ಹೋಗಿ ಅವ್ರಿಗೆ ಹೀಗೆ ಸಹಾಯ ಮಾಡಿದ್ದೆ ಅವ್ರಿಗೆ ಈ ರೀತಿ ಬುಕ್ ಮಾಡಬೇಕು ನಿಮಗೆ ಇಷ್ಟು ದಿನ ಟೈಮಲ್ಲಿ ಬರುತ್ತೆ ಅಂತ ಇಲ್ಲಿ ನೋಡಿ ಇಲ್ಲಿ ತೋರಿಸುತ್ತೆ ಈ ರೀತಿ ಅಮೌಂಟ್ ಪೇ ಮಾಡ್ಬೌದು ಕ್ಯಾಶ್ ಆನ್ ಡೆಲಿವರಿ ಇಲ್ಲಾಂದರೆ ನಿಮ್ಮ ಅಕೌಂಟಲ್ಲಿದ್ದರೆ ನೀವು ಹಂಗೆ ಫೋನ್ಪೇ ಇಲ್ಲಾಂದರೆ ಗೂಗಲ್ ಪೇ ಮೂಲಕ ನೀವು ಪೇ ಮಾಡ್ಬೌದಂತ ನಾನು ಬಗೆ ಹರಿಸಿ ಅವರಿಗೆ ಒಂದು ತಂತ್ರಜ್ಞಾನದ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸಿ ಬಂದಿದ್ದೆ ನಾವು ಆದಷ್ಟು ಈ ಈವಾಗ ನಾವು ಎಲ್ಲಾರೂ ನಾವು ತಿಳ್ದಿರ್ತೀವಿ ಅಂತಾನೇ ನಾವು ಭಾವಿಸಬಾರದು ಒಬ್ಬರಿಗೆ ಒಂಥರ ತಿಳಿದಿದ್ದರೆ ಇನ್ನೊಬ್ಬರಿಗೆ ಇನ್ನೊಂದು ಥರ ಜ್ಞಾನ ತಿಳಿದಿರುತ್ತೆ ಆದ್ದರಿಂದ ಆದಷ್ಟು ನಿಮಗೆ ಎಷ್ಟು ತಿಳಿದಿದೆಯೋ ನಿಮಗೆ ಅದನ್ನ ಸಹಾಯ ಮಾಡೋದು ನೀವು ಯೋಚಿಸಬೇಕು ಯಾಕಂದರೆ ಈವಾಗ ನೋಡಿ ಅವರಿಗೆ ಈವಾಗ ನಾವು ಕೊರೋನಾ ಟೈಮಲ್ಲಿ ಇಲ್ಲ ಲಾಕ್ಡೌನ್ ಟೈಮಲ್ಲಿ ಈ ರೀತಿ ನಾವು ಬುಕ್ ಮಾಡೋದು ಹೇಳ್ಕೊಟ್ಟಿದ್ರೆ ಅವರಿಗೆ ಎಷ್ಟೋ ಒಂದು ಅವರಿಗೆ ಒಂದು ಹೆಲ್ಪಾಯ್ತು ಅಂತನೇ ಹೇಳ್ಬೋದು ಯಾಕೆಂದರೆ ಅವ್ರಿಗೂ ಕೂಡ ಆರಾಮಾಗಿ ಅವ್ರಿಗೆ ಬೇಕಾಗಿರೋ ಐಟಮ್ಸ್ಗಳ್ನ ಅವರ ಮನೆ ಹತ್ತಿರಾನೇ ತರ್ಸ್ಕೊಂತಿದ್ರು ಯಾಕಂದರೆ ವಯಸ್ಸಾದವ್ರು ಆವಾಗ ಕೊರೋನಾ ಟೈಮಲ್ಲಿ ಆಚೆ ಹೋಗೋದು ಅದು ಅವಕಾಶ ಇರಲಿಲ್ಲ ಯಾಕಂದರೆ ಅವ್ರಿಗೆ ತುಂಬಾ ಬೇಗ ಕೊರೋನಾ ಬಂದರೆ ವಾಸಿಯಾಗ್ತಿರ್ಲಿಲ್ಲ ಆದ್ದರಿಂದ ಭಯ ಪಡ್ತಿದ್ರು ಆವಾಗೆಲ್ಲ ಜನತೆಗಳು ಆಚೆ ಹೋಗಕ್ಕೆ ಆವಾಗ ನಾವು ಈ ನಾನು ಈ ರೀತಿ ತಂತ್ರಜ್ಞಾನನ ಯೂಸ್ ಮಾಡೋದು ಹೇಳ್ಕೊಟ್ಟಾಗ ಅವ್ರಿಗೂ ಒಂಥರ ಖುಷಿಯಾಯಿತು ಮತ್ತು ನನಗೂ ಒಂಥರ ಖುಷಿಯಾಯಿತು ಯಾಕೆಂದರೆ ಅವ್ರಿಗೆ ಆಚೆ ಹೋಗೋ ಅವಕಾಶ ಇರ್ಲಿಲ್ದಿರ ಅವ್ರಿಗೂ ಕೂಡ ಆರಾಮಾಗಿ ಮನೆಲ್ಲೇ ಕುಂತ್ಕೊಂಡು ಎಲ್ಲ ತರ್ಸ್ಕೋಬೋದಿತ್ತು ಅವ್ರಿಗೆ ಬೇಕಾದಾಗ ಮತ್ತೆ ಇನ್ನು ಇನ್ನೊಬ್ಬರು ನಮ್ಮ ಫ್ರೆಂಡಿಗೆ ಅವ್ರಿಗೆ ಝೊಮೋಟೋ ಈ ರೀತಿ ಯೂಸ್ ಮಾಡೋದು ಬರ್ತಿರ್ಲಿಲ್ಲ ಆವಾಗಲೂ ನಾನವ್ರಿಗೆ ಹೇಳ್ಕೊಟ್ಟೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಆವಾಗ ಅವ್ರಿಗೂ ಒಂಥರ ಖುಷಿಯಾಯಿತು ಓಹ್ ನಾವು ಹಿಂಗೆ ಇಲ್ಲಿಂದಲೇ ಊಟ ತರ್ಸ್ಕೋಬೋದು ಅಂತ ಅವ್ರಿಗೂ ಗೊತ್ತಾದಾಗ ಅವ್ರಿಗೂ ಒಂಥರ ಖುಷಿಯಾಯ್ತಷ್ಟೇ